ಫ್ರೆಂಡ್ಸ್ ಜೊತೆ ನಮ್ಮ ಹೈಸ್ಕೂಲ್ದಾಗೆ ಎಂಟನೆ ಕ್ಲಾಸಿದ್ದು ಹೊತ್ನ್ಯಾಗೆ ಹೈಸ್ಕೂಲಿಂದ ಟ್ರಿಪ್ ಹಾಕಿದ್ವಿ ಆವಾಗ ನಮ್ಮ ಹೈ ಸ್ಕೂಲ್ ಟ್ರಿಪ್ಪು ಹೆಚ್ಚು ಕಮ್ಮಿ ಸ್ಕೂಲಿನ್ಯಾಗೆ ಆರುನೂರು ಎಂಟು ಎಂಟುನೂರು ಎಂಟುನೂರು ಜನ ಹುಡುಗ್ರು ಹ್ಞೂ ಇಡೀ ಸ್ಕೂಲ್ ಹುಡುಗ್ರು ಎಂಟುನೂರು ಹುಡುಗ್ರು ಇಲ್ಲೆ ನಮಗೆ ಅಷ್ಟು ಹುಡ್ರು ಕರ್ಕಂಡು ಹೋಗಕೆ ಆಗಲ್ಲ ಅಂತಂದು ಬೈ ಟ್ರೇನ್ ಮುಖಾಂತರ ಹೊಸ್ಪೇಟೆ ಹೊಸ್ಪೇಟೆಯಿಂದ ಇಳಿದು ಬಸ್ ಸ್ಟ್ಯಾಂಡ್ ಮುಖಾಂತರ ಒಂದು ಎಂಟು ಬಸ್ನ್ಯಾಗೆ ಕಂಬ್ಳಾಪುರ ತನ್ಕ ಕರ್ಕೊಂಡು ಹೋದರು ನಮ್ಗೆ ಕಂಬ್ಳಾಪುರಕ ಹೋದಮೇಲೆ ಕಂಬ್ಳಾಪುರ್ದಾಗೆ ಇಳಿದ್ವಿ ನಾವು ಕಂಬ್ಳಾಪುರ್ದಾಗೆ ಇಳಿದು ನಮ್ಮ ನಮ್ಮ ಬುತ್ತಿ ಬಾಕ್ಸ್ನಾಗೆ ಏನೇನು ಕಟ್ಕೊಂಡು ಹೋಗಿದ್ದೀವಿ ಅದ್ನೆಲ್ಲ ಕಂಬ್ಳಾಪುರ್ದಾಗೆ ಒಂದು ಮ್ಯೂಸಿಯಮ್ ಇತ್ತು ಆ ಮ್ಯೂಸಿಯಮ್ ಮುಂದೆ ಕೂತ್ಕೊಂಡು ಫಸ್ಟು ಮ್ಯೂಸಿಯಮ್ ವೀಕ್ಷಣೆ ಮಾಡಿದ್ವಿ ಮ್ಯೂಸಿಯಮ್ಮಿನ ಒಳಗೆ ಹೊದ್ವಿ ಅಲ್ಲಿ ಯಾವ ಯಾವ ಕಾಲ್ದಾಗೆ ರಾಜರು ಉಪಯೋಗಿಸಿದಂತ ಕತ್ತಿ ಆಮೇಲೆ ಪುರಾತನ ಸಾಮಾನುಗಳು ಎಲ್ಲಾವನ್ನು ಒಂದೇ ಒಂದು ಒಂದೇ ಒಂದು ಅಬ್ಸರ್ವ್ ಮಾಡೋದ್ರಾಗೆ ಅದೊಂದು ವೀಕ್ಷಣೆ ಅದ್ರೊಳಗೆ ಅದು ಒಬ್ಸರ್ವ್ ಮಾಡೋಕೆ ಒಂದು ಒಂದುವರೆ ತಾಸು ಟೈಮ್ ಪಾಸ್ ಮಾಡಿದ್ವಿ ಎಲ್ಲಾರು ನಾವು ಆಮೇಲೆ ಹೊರಗೆ ಬಂದಿವಿ ಸ್ನೇಹಿತರ ಜೊತೆ ಮಾತಾಡಿಕೊಂಡು ಒಂದು ನಮೂನಿ ಒಂದು ಹಿಂಗೆ ಆಟ ಆಡಿಸಿದ್ರು ಸರ್ ಅವ್ರು ಒಂದು ಒಂದು ಹದಿನೈದು ಇಪ್ಪತ್ತು ನಿಮಿಷದ ಆಟ ರಿಲ್ಯಾಕ್ಸ್ ಆಗಾಕೆ ರಿಲ್ಯಾಕ್ಸ್ ಮೂಡ್ಗೆ ಬಂದಮೇಲೆ ಹಾಡು ಹಾಡೋದು ಗಾಯನ ಇಂತ ಒಂದು ಹತ್ತು ನಿಮಿಷ ಅದೆಲ್ಲ ಮುಗ್ಸಿದ ಮೇಲೆ ಅಲ್ಲಿಂದ ನಾಷ್ಟ ನಾಷ್ಟ ಆದಮೇಲೆ ಮುಂದೆ ಅಲ್ಲಿಂದ ಐದು ಕಿಲೋಮೀಟ್ರು ಹಂಪಿ ಹಂಪಿವರೆಗು ಎಲ್ಲವು ಪ್ಲೇಸ್ಗಳು ಅಲ್ಲಿ ಅಡ್ಡಾಡಿ ನೋಡಬೇಕು ಯಾಕಂತಂದ್ರೆ ಅದು ಸಬ್ಜೆಕ್ಟ್ ಇರೋದೆ ಹಾಗೈತಿ ಕಣ್ಣಿದ್ದರೆ ಕನಕ್ಗಿರಿ ನೋಡು ಕಾಲು ಇದ್ದರೆ ಹಂಪಿ ನೋಡು ಅದು ಅಡ್ಯಾಡಿ ನೋಡತಕ್ಕಂತ ಪ್ಲೇಸ್ ಅದು ಹೀಗಾಗಿ ಅಲ್ಲಿ ನಾಷ್ಟ ಗಿಷ್ಟ ಮಾಡಿಕೊಂಡು ಅಲ್ಲೆ ಒಂದು ಹೋಟ್ಲಾಗೆ ಎಲ್ಲರಿಗೂ ಚಾ ಮಾಡಕ್ಕೆ ಹೇಳಿರೆ ಭಾಳ ಖುಷ್ ಅವ ಇಲ್ಲಿ ಒಂದು ಯಾ ನಾ ಒಂದು ವಾರದ ವ್ಯಾಪಾರ ಒಂದೆ ದಿವ್ಸನ ಆತು ಅವ್ನಿಗೆ ಚಾ ಮಾಡಿ ಕೊಟ್ಟ ಅದ್ನ ಕುಡ್ದು ಮುಂದಕ್ಕೆ ಅಂತ ಹೊಂಟಿವಿ ಅವಾಗೆಲ್ಲ ನೀರಿನ ಬಾಟ್ಲೂ ಇದ್ದಿದ್ದಿಲ್ಲ ನಮಗೆ ಎಳನೀರು ಎಲ್ಲರು ಒಂದೊಂದು ಏ ಕೊಡ ಹತ್ತತ್ತು ನಿಮ್ಷ ಒಂದೊಂದು ಕೊಡ ಹೊರದು ಕೆಲಸ ಹಿಂಗೆ ಒಂದು ಇಪ್ಪತ್ತೈದು ಕೊಡ ತುಂಬೈತೆ ರೀ ಇಪ್ಪತ್ತೈದು ಕೊಡ ತುಂಬ್ಕೊಂಡು ಹತ್ತತ್ತು ನಿಮಿಷ ಒಬ್ಬೊಬ್ಬರು ಒಬ್ಬೊಬ್ರು ಹೊಡೆದು ಹತ್ತು ನಿಮ್ಷ ಅಷ್ಟೆ ಹೋಗ್ಬೇಕಾದ್ರೆ ಹತ್ತು ನಿಮಿಷ ಆದ್ಮೇಲೆ ಮತ್ತೆ ಹೀಗೆ ಏನು ಒಂದೇ ಒಂದು ನೂರು ಹೆಜ್ಜೆ ಹೊಗೋದು ಅಥವಾ ಒಂದು ಐದುನೂರು ಹೆಜ್ಜೆ ಹೊಗೋದು ಇನ್ನು ಮಕ್ಕೋಳ್ಳೋದು ಹಿಂಗೆ ಮಾಡ್ಕೋತ ನಾವು ಸೀದ ನಡ್ಕೋತ ಒಂದು ಕಿಲೋಮೀಟ್ರ್ ನಡ್ಕೊಂತ ಹೋಗೋದಕ್ಕೆ ಲೋಟಸ್ ಮಾಲ್ ಅಂತ ಬರ್ತೈತೆ ಅಲ್ಲಿಂದ ಚಾಲು ಆತು ನಮ್ಮ ಪ್ರಯಾಣ ಅಲ್ಲಿಂದ ಸ್ಟಾಟ್ ಆಗಿದ್ದು ಲೋಟಸ್ ಮಾಲ್ ಲೋಟಸ್ ಮಾಲ್ ಮುಗಿಸ್ಕೊಂಡು ಅದೆಲ್ಲ ನೋಡಕೆ ಕಡಿಮೆ ಕಡಿಮೆ ಒಂದು ಲೋಟಸ್ ಮಾಲ್ ಎಲ್ಲ ಹತ್ತಿ ಓಡಾಡಿ ಚಿರಾಡಿ ಭಾಳ ಆನಂದ ಅದು ಅವೆಲ್ಲ ನೋಡಿಕೊಂಡು ಅಲ್ಲಿಂದ ಮೆಲ್ಲಕೆ ಅದು ಇದು ಮಾತಾಡ್ಕೊಂತ ಟೈಮ್ ಹೋಗದೆ ಗೊತ್ತಾಗಿದ್ದಿಲ್ಲ ಮತ್ತೆ ಇಡೀ ದಿನ ಹಂಗೆ ಅಲ್ಲಿಂದ ಮತ್ತೆ ಹೊರಳಿ ನಡಕೊಂಡು ಮೆಲ್ಲಕೆ ಮುಂದ್ಕಂತ ಹೋದಿವಿ ಮುಂದ್ಕಂತ ಹೋರೆ ಅಲ್ಲೊಂದು ದೇವಸ್ಥಾನ ಇತ್ತು ಆ ದೇವಸ್ಥಾನ್ದೊಳಗೆ ಮತ್ತೊಂದು ಹದಿನೈದು ಇಪ್ಪತ್ತು ನಿಮಿಷ ರೆಸ್ಟ್ ಮತ್ತೆ ಅಲ್ಲಿಂದ ಮತ್ತೆ ಮೆಲ್ಲಕೆ ನೀರು ಕುಡಿಯೋದು ಎಲ್ಲ ಮಾಡಿಕೊಂಡು ಮತ್ತೆ ಅದು ಅದ್ರ ಒಳಗೆ ಇರ್ತಾವೆ ಅವನ್ನೆಲ್ಲ ಮತ್ತೆ ಆ ದೇವಸ್ಥಾನ ಹತ್ತಿರ ಒಂದು ಉರ್ನ್ಯಾಗೆ ಫುಲ್ ನೋಡ್ಕೊಂಡು ಮತ್ತೆ ನಡ್ಕೊಂತ ಒಂದು ಹಂತದ ತನಕನು ಒಂದು ಕಿಲೋಮೀಟ್ರು ಮತ್ತೆ ಇರತಕ್ಕಂತ ಓಸ್ಸು ಅಲ್ಲೆ ದೇವಸ್ಥಾನಗಳನ್ನು ಹಂಪಿ ಕ್ವಾಟೆನ ನೋಡ್ಕೋತ ಮುಂದಕ್ಕೆ ಹೋದಿವಿ ಆಮೇಲೆ ಸಹ್ಯಾಗ್ ಅಲ್ಲೆ ಒಂದು ಬೆಟ್ಟಕ್ಕೆ ಹತ್ತಿ ಬೆಟ್ಟ ಹತ್ತಿ ಬಂದು ಬೆಟ್ದಾಗೆ ಓ ಏನು ಮಾಡಿದ್ವಿ ಅಲ್ಲಿ ಇಳಿದು ಎಲ್ಲರು ಕೂಡ ಕೆಳಗೆ ಇಳಿಸಿ ಒಬ್ಬರು ಮನುಷ್ಯ ಅಲ್ಲಿ ನೀರಿನ ಕೊಡ ಇಟ್ಟು ಒಂದು ದೊಡ್ಡದು ಜಮಖಾನ ಅದರ ಮೇಲೆ ಹೊದಿಸಿ ಹೊಸದು ಮ್ಯಾಲೆ ಹತ್ ಮೇಲೆ ಇರೊ ಒಂದು ಹನುಮಪ್ಪನ ಗುಡ್ಡ ದೇವಸ್ಥಾನ ಇತ್ತು ಅದನ್ನು ದೇವಸ್ಥಾನಕ್ಕೆ ಹೋಗ್ಬೆಕು ಕೂಡ ಕೂಡ್ರು ನಾನು ನೀನು ಅಂತಂದು ಇವ್ರು ಹಿಂಗಾರು ಹೇಳಿದರೆ ಇವ್ರನ್ನ ಕರ್ಕೊಂಡು ಹೋಗೂದು ಕಷ್ಟ ಆಗತ್ತೆ ಅಂತ ತಿಳ್ಕಂಡು ಎಲ್ಲರು ಒಬ್ರಿಗೊಬ್ರು ಕೈ ಹಿಡಕೊಂಡು ಹತ್ತಬೇಕು ಅಂತಂತ ಹೇಳಿದರು ಆವಾಗ ಮೂರು ಮೂರು ಮಂದಿದು ಒಂದು ಬ್ಯಾಚ್ ಮಾಡಿದರು ಮೂರು ಮೂರು ಮಂದಿ ಮೂರು ಜನ ಹುಡು ಕೈ ಹಿಡ್ಕೊಬೇಕು ಅವ್ರ ಹಿಂದೆ ಮತ್ತೆ ಮೂರು ಜನ ಇರಬೇಕು ಮತ್ತೆ ಮೂರು ಜನ ಹಿಂಗೆ ಮೂರುದ್ದು ಮೂರು ಸಾಲು ಅದು ಗುಡ್ಡ ಇರೋದು ಹೀಗೆ ಹಿಡ್ಕೋಂತ ಪೂರ್ತಿ ಬೆಟ್ಟದ ತುದಿಯೊಳಗೆ ಹೋಗಿ ಮತ್ತೆ ಹನುಮಪ್ಪನ ದರ್ಶನ ತಗೊಂಡು ಬೆಟ್ಟ ಇಳಿದು ಬರೋಕಿಂತ ಮುಂಚೆಗೆ ಅದು ಮೇಲೆ ಹತ್ತಿದ್ದು ಬೆಟ್ಟ ಬೆಟ್ಟದಾಗೆ ಮತ್ತೆ ಏನು ಅಲ್ಲಿ ಕೊಳ ಇತ್ತು ಮಳೆ ನೀರು ಇರ್ತಿದ್ದವು ಅದನ್ನು ಸೋಸ್ಕಂಡು ಕುಡಿದು ಏನು ಮಳೆ ನೀರು ಕುಡಿದು ಕೆಳಗೆ ಇಳ್ದು ಬಂದಿವಿ ಕೆಳಗೆ ಇಳ್ದು ಬಂದು ಕೆಳಗೆ ಇಳ್ದು ಬಂದ್ಮೇಲೆ ಆಯಾಸ ಮತ್ತೆ ಆ ನೀರು ಕುಡಿದ್ವಿ ಅಲ್ಲಿಂದ ಮತ್ತೆ ಮೆಲ್ಲಕೆ ಮತ್ತೆ ಪ್ರಯಾಣ ಬೆಳೆಸಿದ್ವಿ ಪ್ರಯಾಣ ಬೆಳ್ಸಿ ಸೀದ ವಿಜಯ ವಿಠ್ಠಲ ದೇವಸ್ಥಾನಕ್ಕೆ ಬಂದಿವಿ ವಿಜಯ ವಿಠ್ಠಲ ದೇವಸ್ಥಾನ ಅದು ಅಲ್ಲಿಂದ ಒಂದುವರೆ ಕಿಲೋಮೀಟ್ರ್ ನಡೆಯು ಆ ವಿಜಯ ವಿಠ್ಠಲ ದೇವಸ್ಥಾನಕ್ಕೆ ಬಂದು ವಿಜಯ ವಿಠ್ಠಲ ದೇವಸ್ಥಾನದಾಗೆ ಅಷ್ಟು ನೋಡಿಕೊಳ್ಳೋದು ಮತ್ತೆ ಆಮೇಲೆ ಇರತ್ತೆ ರೀ ನಮ್ಮ ನಮ್ಮ ಫ್ರೆಂಡ್ಸ್ಗಳು ಕರಕೊಂಡು ಒದೊಂದು ಗ್ರೂಪ್ ಮಾಡಿ ಫೋಟೊ ತೇಗ್ಸ್ಕಂಡು ಅದೊಂದು ಆನಂದನೆ ಮತ್ತೆ ಆವಾಗ ಅದನ್ನು ನೋಡ್ಕೊಂಡು ಫೋಟೊ ಗಿಟೊ ತೆಕ್ಕೊಂಡು ಆಮೇಲೆ ಹೊಳೆ ದಂಡಿಗೆ ಕರ್ಕೊಂಡು ಹೋದ್ರು ಹೊಳೆ ದಂಡಿಗೆ ಕರ್ಕೊಂಡು ಹೋದಮೇಲೆ ಕೇಳ್ತೀಯ ಹುಡುಗ್ರು ನಾನು ನೀನು ಅಂತಂದು ದಾಪ್ ದೂಪ್ ಹೊಳೆ ಹರಿಸಿ ಎಲ್ಲರು ಈಜ್ ಈಜ್ ಹೊಡೆದ್ವಿ ಈಜ್ ಹೊಡೆದ್ವಿ ಎಲ್ಲ ಫ್ರೆಶ್ ಆಗಿ ಬಟ್ಟೆ ಹಾಕ್ಕೊಂಡು ಹೊಟ್ಟಿ ನಿಗಿ ನಿಗಿ ಕೆಂಡ ಆಗಿತ್ತು ಆವಾಗ ನಮ್ಮ ಗುರುಗಳು ಹೊರ್ಡ್ವಂತ ಒಂದು ದಿವ್ಸ ಮೊದಲೆ ಬಂದು ದೇವಸ್ಥಾನ್ದ ಹತ್ತಿರ ಒಂದು ಹೋಟ್ಲ್ ಹಿಡ್ದು ಒಬ್ಬ ಅಡ್ಗಿಯವ್ನ ಕರ್ಕೊಂಬಂದಿದ್ದರು ಅವ್ನ ಜೊತೆ ಅಡಿಗೆ ಮಾಡ್ಸಿದ್ದರು ದೇವಸ್ಥಾನ್ದ ಹತ್ತಿರ ಹೋಗಿ ಅಲ್ಲಿಂದ ಮತ್ತೊಂದು ಕಿಲೋಮೀಟ್ರ್ ನಡಕೊಂಡು ಅಂದ್ಕೊಂಡ್ ದೇವಸ್ಥಾನ್ದ ಹತ್ತಿರ ಬಂದಿವಿ ಫಸ್ಟ್ ಕ್ಲಾಸ್ ನಮ್ಗೆ ಒಗ್ಗರ್ಣೆ ಅನ್ನ ರೆಡಿ ಮಾಡಿದ್ದರು ಒಸ್ಸು ಎಲ್ಲರು ಒಗ್ಗರಣೆ ಅನ್ನ ಊಟ ಮಾಡಿದ್ವಿ ಒಗ್ಗರ್ಣೆ ಅನ್ನ ಊಟ ಮಾಡಿ ರಾತ್ರಿ ಉಳ್ಕೊಳಕ ಆ ದೇವಸ್ಥಾನದ ಪ್ರಾಂಗಣದ ಒಳಗೆ ನಮ್ಗೊಂದು ಒಂದು ಪ್ರಾನು ಒಂದು ಸೈಡಿಂದ ಲೆಫ್ಟ್ ಸೈಡ್ನ್ಯಾಗೆ ಒಂದು ಇದು ಇರ್ತೈತೆ ಪಡ್ಸಾಲೆ ಅಂತದು ಇರ್ತಾವೆ ಅಂಥವು ಒಂದು ಐದು ಪಡ್ಸಾಲೆ ಕೊಟ್ರು ನಮ್ಗೆ ಇಡೀ ದೇವಸ್ಥಾನ ತುಂಬ ನಮ್ಮವು ಒಂದಿಷ್ಟು ಹಾಸ್ಗೆ ಒಯ್ದಿದ್ದಿವಿ ನಾವು ಏನು ಒಂದೊಂದು ತಗೊಬರ್ರಿ ನಿಮ್ದೊಂದು ಹೊತ್ಕೊಳದು ತಗೊಬನ್ನಿ ಅಂದಿದ್ರು ನಾವು ಒಂದೊಂದು ಜಮಖಾನ ಹಾಸ್ಕೊಂಡು ನಮ್ಮದು ಹೊತ್ಕೊಳದು ನಮ್ಮ ಬ್ಯಾಗ್ ನಮ್ಮ ತಲೆದಿಂಬು ಮಾಡ್ಕೆಂಡು ಇಟ್ಗೊಂಡು ಮಕ್ಕೊಂಡು ನಿದ್ದೆ ಮಾಡಿದ್ವಿ ಮತ್ತೆ ಬೆಳಿಗ್ಗೆ ಎದ್ವಿ ಮತ್ತೆ ಚಾಲೂ ಅದಕ್ಕೆ ಮುಂದ ಇಡೀ ಹಂಪಿ ಸುತ್ತಾಡಿಕೊಂಡು ಅಲ್ಲಿ ಎಲ್ಲಿಗೆ ಬರುದು ನಡ್ಕೋತ ಅಡ್ಡಾಡಿ ಹಂಪಿ ಅಷ್ಟು ಅಡ್ಡಾಡಿ ಇದೇ ಟೈಪ ಮತ್ತೆ ಬೆಳಿಗ್ಗೆ ಎದ್ದು ನಮ್ಮ ಅಡಿಗೆಯವನ್ನ ಕರ್ಕೋಹೋಗಿದ್ದೆವಲ್ಲ ಅವನ್ನ ಒಂದು ಕಡೆ ಮಂಡಾಳು ಚೀಲ ಖರೀದಿ ಮಾಡಿ ಏನು ಒಂದು ವೆಯ್ಕಲ್ ಮಾಡ್ಸಿ ತಮ್ಮ ಸ್ವಂತ ವೆಯ್ಕಲ್ ಮಾಡ್ಕೊಂಬಂದಿದ್ದರು ಅವರು ಅದ್ರೊಳಗೆ ಎಲ್ಲ ಊಟದ ಸಾಮಾನು ಏನು ಅಡ್ಗೆ ಸಾಮಾನು ಎಲ್ಲ ಅಲ್ಲಲ್ಲೆ ಇಳಿದು ಅಲ್ಲೆ ಅಡ್ಗೆ ಮಾಡಿಸಿ ಊಟ ಮಾಡುಸು ಅಂತ ಕರ್ಕೊಂಡು ನಾವು ಹೋತ್ಕೊಳ ಹೊತ್ತಿಗೆ ಅಲ್ಲಿ ಈ ಕಡೆಯಿಂದ ಹೊಗಿದ್ದು ಆ ಕಡೆ ಒಂದು ರೂಟ್ ಐತೆ ಅಲ್ಲಿ ದಂಡಿಗೆ ಬಂದು ನಿಂತ್ಕೊಂಡ್ವಿ ಅಲ್ಲಿಂದ ಬಸ್ ಬಂದಾಗೆಲ್ಲ ನಮ್ಮನ್ನು ಬಸ್ಸು ಹೊಸ್ಪೇಟೆಗೆ ಫೋನ್ ಹಚ್ಚಿ ಹಿಂಗೆ ನಮ್ಗೊಂದು ಇಷ್ಟು ಹತ್ತು ಬಸ್ ಬೇಕಾಕವೆ ಇದಾವು ಮತ್ತೆ ಬಸ್ ಬಂದವು ಬಸ್ಸಗೆ ಹೋಗಿ ಒಂದೊಂದೊಂದು ಬಸ್ ಹತ್ತಿಸಿ ಹೊಸಪೇಟೆ ಮುಟ್ಟಿದ್ವಿ ಹೊಸಪೇಟೆ ಮುಟ್ಟಿದಮೇಲೆ ಹೊಸಪೇಟೆಯಿಂದ ಮತ್ತೆಲ್ಲಿ ನಮ್ಮ ಪ್ರಯಾಣ ಸೀದ ರೈಲ್ವೆ ಸ್ಟೇಷನಿಗೆ ಒಂದು ಸಾವಿರ ಇಡೀ ದಾರಿ ತುಂಬ ನಾವೇ ನಾವು ಹಾಂ ಆದ್ರೆ ಮತ್ತೇ ರೋಡ್ನ್ಯಾಗೆ ಶಿಸ್ತು ಆಗ್ಬಾರ್ದಂತಂದು ಮತ್ತೆ ಮೂರು ಸಾಲಿಂದು ಸಾಲು ಮಾಡಿಸಿ ಏಕ ನಮ್ಮ ರೈಲ್ವೆ ಬಂದು ಅಲ್ಲಿ ಇಡೀ ರೈಲ್ವೆ ಒಟ್ಟು ನಮ್ದೆ ಹಂಗೆ ತುಮ್ಕೋಬಿಟ್ಟಿ ಹೆಚ್ಚು ಕಮ್ಮಿ ಒಂದು ಆರು ಏಳು ಬೋಗಿ ತುಂಬ್ಕೊಂಡ್ ನಾವು ಕೊಪ್ಪಳ ಸೇರಿದ್ವಿ ಇದು ನಮ್ಮ ಜೀವನ್ದೊಳಗೆ ನಮ್ಮ ಬಾಲ್ಯ ಪ್ರಾ ನಮ್ಮ ಸ್ಕೂಲ್ ಒಳಗೆ ನಮ್ಮ ಪ್ರವಾಸದ ನೆನ್ಪು ಇದು ಹಂಪಿ ನೋಡು ಕಣ್ಣಿದ್ದರೆ ಕನಕಗಿರಿ ನೋಡು ಕಾಲಿದ್ದರೆ ಹಂಪಿ ನೋಡು ಹಂಗೆ ಒಳ್ಳೆ ಸಣ್ಣ ವಯಸ್ನಾಗೆ ಹಂಪಿಯನ್ನು ಅಷ್ಟು ಅಡ್ಡಾಡಿ ಹೆಚ್ಚು ಕಮ್ಮಿ ಐದೈದು ಹತ್ತು ಕಿಲೊಮೀಟ್ರ್ ರೌಂಡ್ ಅಡ್ಯಾಡಿ ಹತ್ತು ಕಿಲೊಮೀಟ್ರ್ ಅಡ್ಡಾಡಿ ನಾವು ಹಂಪಿ ನೋಡಿದ್ದು ಒಂದು ಅದ್ಭುತ ನೆನ್ಪು ಆಗಿ ನಮ್ಮ ಜೀವನ್ದಾಗೆ ಉಳ್ಕೊಂಡು ಬಿಡ್ತು ಹೀಗೇನ ಹೀಗೇನಪ್ಪ ಅಂದ್ರೆ ಕೂಡ ಮನಸ್ಸು ಭಾಳ ಪುಳಕಿತ ಆಗ್ಬಿಡ್ತೈತೆ ಸಂತೋಷ ಉಕ್ಕಿ ಹರಿತೈತೆ ನಮ್ಗೆ ಎಲ್ಲ ಗುರುಗಳು ಅವರ ಹಾವ ಭಾವಗಳು ಎಲ್ಲವು ನೆನ್ಪು ಆಕ್ಕವೆ ಅದೊಂದು ಇದನ್ನು ಭಾಳ ಚೆಂದ